ನಾವು ನಮ್ಮ ತೋಟದಲ್ಲಿ ಒಂದು ಸೇವಂತಿಗೆ ಮತ್ತು ಚಂಡು ಹೂವು ಮಲ್ಲಿಗೆ ಕನಕಾಂಬರ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಲವೊಂದು ಹೂವಿನ ಸಸಿಗಳನ್ನ ನೆಟ್ಟಿರ್ತೀವಿ ಅದಕ್ಕೆ ಸಾಕಷ್ಟು ದಿನಗಳಿಂದ ನಾವು ಅದಕ್ಕೆ ಗೊಬ್ಬರ ಮತ್ತು ಔಷಧಗಳನ್ನು ಹೋಡ್ಕೊಂಡು ನೀರೆಲ್ಲ ಹಾಯ್ಸಿ ಅದಕ್ಕೆ ಒಳ್ಳೆಯ ರೀತಿಯಿಂದ ಅದನ್ನ ಸಂರಕ್ಷಣೆ ಮಾಡಿರ್ತೀವಿ ಅದನ್ನೆಲ್ಲ ಸಂರಕ್ಷಣೆ ಒಂದು ಸುಮಾರು ಒಂದು ನಲವತ್ತು ಐವತ್ತು ದಿವಸ ಎಲ್ಲ ಸಂರಕ್ಷಣೆ ಮಾಡಿರ್ತೀವಿ ಆಗ ಅದು ಒಂದು ಮಾ ಗಿಡಗಳಲ್ಲಿ ಸಸಿಗಳಲ್ಲಿ ಹೂ ಅರಳಿ ನಿಂತಾಗ ನಮಗೆ ಭಾಳಷ್ಟು ಸಂತೋಷ ಆಗುತ್ತೆ ಆ ಒಂದು ನಾವು ಇಟ್ಟ ನಾವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಒಂದು ಒಳ್ಳೆಯ ಒಂದು ಫಲ ಸಿಕ್ತು ಅಂತ್ಹೇಳಿ ಯಾವುದೇ ಒಂದು ಹೂವಿನ ಒಂದು ಗೇ ಈ ಸಸಿಗಳಲ್ಲಿ ಬಂದನವು ಸಾಕಷ್ಟು ಸಂತೋಷ ಆಗ್ತದೆ ಹಾಗೆ ಅದೆ ರೀತಿಯಾಗಿ ನಾವು ಇರ್ತಕ್ಕಂಥ ಮೆಣಸಿನಕಾಯಿ ಬೆಳೆಯಲ್ಲಿ ಕೂಡ ಅದನ್ನ ಒಂದು ಸುಮಾರು ಒಂದು ಅರವತ್ತರಿಂದ ಎಪತ್ತು ದಿವಸಗಳ ಕಾಲ ಅದನ್ನು ಸಂಪೂರ್ಣ ಸಂರಕ್ಷಣೆ ಮಾಡಿರ್ತೀವಿ ಅದಕ್ಕೆ ಗೊಬ್ಬರ ಆಯಿತು ಔಷಧ ಆಯಿತು ನೀರು ಉಣ್ಸಾದಾಯಿತು ಅದರಲ್ಲಿ ಮತ್ತು ಕಳೆನಾಶಕಗಳನ್ನು ಉಪಯೋಗಿಸಿ ರಂಟೆ ಕುಂಟೆಗಳನ್ನೆಲ್ಲ ಹೊಡ್ದು ಸಾಕಷ್ಟು ರೀತಿಯಿಂದ ಅದಕ್ಕೆ ಕಷ್ಟ ಪಟ್ಟಿರ್ತೀವಿ ಅಂತಹ ಸಮಯದಲ್ಲಿ ಆ ಒಂದು ಮೆಣ್ಸಿನಕಾಯಿ ಬೆಳೆಯಲ್ಲಿ ಅದು ಮೈ ತುಂಬಿ ಒಂದು ಕಾಪಿನ ಹಂತಕ್ಕೆ ಬಂದಾಗ ಅಂದರೆ ಆದು ಒಂದೆ ಹೂ ಅರಳಿ ನಿಂತಾಗ ಕಾಪಿನ ಒಂದು ಹೂ ಅರಳಿ ನಿಂತಾಗ ಅವು ಕೂಡ ನಮಗೆ ಸಾಕಷ್ಟು ಒಂದು ಸಂತೋಷ ಆಗ್ತದೆ ಆ ಒಂದು ಕಾಪಿಗೆ ಬಂದಿದೆ ಇದು ಆ ಒಂದು ಬೆಳೆಯ ಒಂದು ಕಾಯಿ ಮೂಡ್ಲಿಕ್ಕೆ ಬಂದಿದೆ ಅಂತೇಳಿ ಅದು ಕೂಡ ಸಾಕಷ್ಟು ಸಂತೋಷ ಆಗ್ತದೆ ಆ ಒಂದು ಮತ್ತು ಅದೆ ರೀತಿಯಾಗಿ ನಾವು ಯಾವುದೇ ಒಂದು ಟಮೋಟ ತರ್ಕಾರಿನು ಹಾಕಿದಾಗು ಕೂಡ ಅಷ್ಟೇ ಅದು ಒಂದು ಗಿಡಗಳನ್ನ ಬೆಳೆಸಿದಾಗ ಸಸಿ ಬೆಳೆಸಿದ ಮೇಲೆ ಅದು ಕಾಯಿ ಮೂಡೋ ಆ ಕಾಯಿ ಬಿಡೋ ಹಂತಕ್ಕೆ ಬಂದಾಗ ಅದು ಹೂ ಅರಳಿದಾಗ ಹೂ ಮೂಡಿದಾಗ ಕೂಡ ನನಗೆ ಸಾಕಷ್ಟು ಸಂತೋಷ ಆಗ್ತದೆ ಅದೇ ರೀತಿಯಾಗಿ ಸೌತೆಕಾಯಿ ಬೆಳೆದು ಅದ್ರ್ದು ಸೌತೆಕಾಯಿ ಬೆಳೆ ಆಗಿರ್ಬೌದು ಹೀರೆಕಾಯಿ ಬೆಳೆ ಆಗಿರ್ಬೌದು ಮತ್ತು ಮತ್ತು ಅದ್ರಲಿರ್ತಕ್ಕಂಥ ಕೆಲವೊಂದು ತರಕಾರಿಗಳ ಬೆಳೆಗಳೆ ಆಗಿರ್ಬೌದು ಆ ಒಂದು ಕಾಪಿನ ಹಂತಕ್ಕೆ ಬಂದಾಗ ಅದು ಕೊಯ್ಲಿನ ಹಂತಕ್ಕೆ ಒಂದು ಶುರುವಾಗೊ ಒಂದು ಮುನ್ನ ಆ ಸಂದರ್ಭದಲ್ಲಿ ಹೂ ಅರಳಿ ನಿಂತಾಗ ನನಗೆ ಆ ಒಂದು ತೋಟದಲ್ಲಿ ಸಾಕಷ್ಟು ಸಂತೋಷ ಒಂದು ನಾವು ಕಾಣ್ತೀವಿ ನಾವು ಪಟ್ಟ ಕಷ್ಟಕ್ಕೆ ಒಂದು ಒಂದು ಬೆಳೆಯುವ ಹಂತಕ್ಕೆ ಬಂದಿದೆ ಅಂತ್ಹೇಳಿ ಸಾಕಷ್ಟು ಒಂದು ನಮಗೆ ಸಂತೋಷ ಆಗ್ತದೆ ಅದೇ ರೀತಿಯಾಗಿ ಹೂವಿನ ಬೆಳೆಗಳಲ್ಲಿ ಕೂಡ ಅಷ್ಟೇ ಚೆಂಡು ಹೂವ ಆಯಿತು ಶಾವಂತಿಗೆ ಆ ಮತ್ತು ಮಲ್ಲಿಗೆ ಕನಕಾಂಬರ ಈ ರೀತಿಯ ತೋಟಗಾರಿಕೆಯ ಹೂವಿನ ಒಂದು ತೋಟಗಳಲ್ಲಿ ಕೂಡ ಅದು ಒಂದು ಬಂದಾಗ ನಮಗೆ ಹೂ ಬಿಟ್ಟಾಗ ನಮಗೆ ಸಾಕಷ್ಟು ಸಂತೋಷ ಆಗ್ತದೆ ಆ ಹೂವುನೆಲ್ಲ ನಾವು ಪೈರು ಮಾಡ್ಕೊಂಡು ಕೊಯ್ಲು ಮಾಡ್ಕೊಂಡು ಅವುನ್ನ ಮಾರುಕಟ್ಟೆಗೆ ಹಾಕಿ ನಾವು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಆ ಒಂದು ತಕ್ಕ ಪ್ರತಿಫಲವಾಗಿ ಆ ಒಂದು ಮಾರಾಟ ಮಾಡಿದಾಗ ನಮಗೂ ಕೂಡ ಸಾಕಷ್ಟು ಸಂತೋಷ ಆಗ್ತದೆ ಆ ಒಂದು ಹೂ ಬಿಡುವಂಥ ಹಂತ ಅಂದಾಗ ಸಾಕಷ್ಟು ಮನೆಮಂದಿಗೆಲ್ಲ ಕೂಡ ಸಂತೋಷಕದಾಯಕವಾಗಿ ಇರ್ತದಂತ್ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ